ಮಂಡಿ ನೋವು ಮೇಯ್ನಾಗಿ ಆಗೋದು ಕ್ಯಾಲ್ಶಿಯಂ ಡಿಫಿಶಿಯೆನ್ಸಿಯಿಂದ ನಮ್ಮ ಕಡೆ ಏನ್ಮಾಡ್ತಾರೆ ಅಂತಂದರೆ ಈ ಹುಣಸೇ ಬೀಜ ಬರುತ್ತಲ್ಲ ಆ ಹುಣಸೇ ಬೀಜನ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ತೆಗೆದು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ಮೊಣಕಾಲು ಅಥ್ವಾ ಮಂಡಿ ನೋವು ಏನಿರುತ್ತೆ ಅದಕ್ಕೆ ಹಚ್ಚಿದರೆ ನೋವು ಕಮ್ಮಿ ಆಗುತ್ತೆ ಅಂತ ಮಾಡ್ತಾರೆ ಇನ್ನೊಂದೇನು ಅಂದರೆ ಜೇನುತುಪ್ಪ ಮತ್ತು ಸುಣ್ಣ ಮಿಕ್ಸ್ ಮಾಡಿ ಹಚ್ಚೋದು ಮಾಡ್ತಾರೆ ಮೂರ್ನೇದು ಬಂದ್ಬಿಟ್ಟು ಕೆಮ್ಮಣ್ಣನ್ನು ಹಚ್ತಾರೆ ನೋವು ಕಮ್ಮಿ ಆಗಲಿ ಅಂತ ಮತ್ತೆ ನೀವು ಓರಲ್ಲಾಗಿ ತೊಗೋತೀವಿ ಅಂತ ಅಂದರೆ ಹಾಲು ಮೊಟ್ಟೆ ಹಾಲು ಮೊಟ್ಟೆ ಈ ಥರದ್ದನ್ನ ತೊಗೋಳ್ಳೋದರಿಂದ ಕ್ಯಾಲ್ಶಿಯಂ ಪ್ರೆಸೆನ್ಸ್ ಜಾಸ್ತಿ ಆಗಿ ಮಂಡಿ ನೋವು ಅಥ್ವಾ ಏನು ನಿಮಗೆ ಮಸಲ್ ಪೇಯ್ನ್ ಇರುತ್ತೆ ಅದು ಕಡಿಮೆ ಆಗುತ್ತೆ ಅಂತಲೂ ಮಾಡ್ತಾರೆ ಮತ್ತು ತ ತಕ್ಷಣಕ್ಕೆ ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬಿಸಿ ಶಾಖಾನು ಕು ಸಹ ತೊಗೋತಾರೆ ಇದು ನಮ್ಮ ಕಡೆ ಮಾಡೋಂಥದ್ದು